ಹುಷಾರಿಲ್ದೇ ಹೋದ್ರೆ ತಿಳಿ ಸಾಂಬಾರು ಅನ್ನ ಮಾಡ್ಕೊಡ್ತೀನಿ ಬಿಸಿ ಬಿಸಿಯೇ ಕೊಡೋದು ಊಟ ತಣ್ಣಗಿರೋ ಊಟ ನಾವ್ಯಾವುದು ಕೊಡೋಲ್ಲ ತಿಳಿ ಸಾಂಬಾರು ಅನ್ನ ಬೇಳೆ ತಿಳಿ ಸಾರು ಬಿಸಿನೀರು ಬಿಸಿ ಕಾಪಿ ತುಂಬ ಹುಷಾರಿಲ್ಲ ಅಂದ್ರೆ ಹಾಲಾಕಿ ಕಾಪಿ ಕೊಡಲ್ಲ ಡಿಕಾಸನ್ ಕೊಡ್ತೀವಿ ಬ್ರೆಡ್ ಕೊಡ್ತೀವಿ ಗಂಜಿ ಕಾಯಿಸ್ಕೊಡ್ತೀವಿ ಆಮೇಲೆ ಅವ್ರೇನು ಕೇಳ್ತಾರೆ ಅದನ್ನು ಮಾಡಿ ಕೊಡ್ತೀವಿ ಒಟ್ಟಿನಲ್ಲಿ ಈ ಬೇರೆಯೆಲ್ಲ ತಿನ್ಸೋಲ್ಲ ಒಳ್ಳೆಯ ಪುಡ್ಗಳೇ ಕೊಡೋದು ತಿಳಿ ಸಾಂಬಾರು ಅಂದರೆ ಮಕ್ಕಳಿಗೆ ತುಂಬ ಇಷ್ಟ ಅದ್ಮಾಡ್ಕೊಡ್ತೀವಿ ಅವು ತರಕಾರಿ ಹುಷಾರಿಲ್ದಾಗ ತರಕಾರಿ ಕೊಡೋಲ್ಲ ಸೊಪ್ಪು ಕೊಡೋಲ್ಲ ಬರೀ ತಿಳಿ ಸಾಂಬಾರು ಪದಾರ್ಥವೇ ತಿನ್ನಿಸ್ತೀವಿ ಅವ್ರಿಗೆ ಜರ ಹೋಗೋಗಂಟ ವಾ ಹುಷಾರಾಗೋಗಂಟ ಅಲ್ಲಿಗಂಟ ಬ್ರೆಡ್ಡು ಡಿಕಾಸನ್ನು ಇದೇ ಕೊಡೋದು ತಿಳಿ ಸಾಂಬಾರು ಅನ್ನ ಬಿಸಿ ಬಿಸಿಯೇ ಯಾವ್ದೂನು ಬಿಸಿನೀರು ಬಿಸಿ ಕಾಫಿ ಏನೇ ಆದ್ರೂ ಬಿಸಿಯೇ ಕೊಡ್ತೀವಿ ತಣ್ಣಗಿರೋ ಪದಾರ್ಥ ನಾವು ಕೊಡೋದೇ ಇಲ್ಲ ಅವರಿಗೇನಿದ್ರೂ ವಾಸಿ ಆಗಬೇಕು ಆದ್ಮೇಲೆ ಅವ್ರು ಹೆಂಗಾರ ಊಟ ಮಾಡ್ಬೋದು ಆದ್ಮೇಲೆ ತರಕಾರಿ ಅದು ಇದು ಏನು ಬೇಕಾರೂ ಕೊಡ್ತೀವಿ ಹುಷಾರಿಲ್ದಾಗ ಏನೂ ಕೊಡೋಲ್ಲ ನಾವು ನಾವು ಹಂಗೆ ಮಾಡ್ತೀವಿ ಉಪ್ಪಿಟ್ಟು ಅದು ಇದು ತಿನ್ಸೋಲ್ಲ ಹ್ಞೂಂ ಬಾತು ಅದು ಇದು ತಿನ್ಸೋಲ್ಲ ಬರೀ ಅನ್ನ ತಿಳಿ ಸಾಂಬಾರು ಅದೇ ಕೊಡೋದು ಡಿಕಾಸನ್ನು ಕ್ ಹಾಲು ಬೆರ್ಸೋಲ್ಲ ಡಿಕಾಸನ್ ಕೊಡ್ತೀವಿ ನಾವು ಅಷ್ಟೇ ಡಿಕಾಸನ್ನೇ ಕುಡಿಯೋದು ಹಾಲು ಹಾಲು ಬೆರ್ಸೋಲ್ಲ ಬ್ರೆಡ್ಡ ಅದೇ ನಮಗೆ ಖರ್ಚು ಜಾಸ್ತಿ ಆಗೋದು ಬೇರೆ ಪದಾರ್ಥಗಳು ಒಳ್ಳೆಯ ಚೆನ್ನಾಗಿರುವಾಗ ಬೇರೆ ಪದಾರ್ಥಗಳು ಉಪಯೋಗಿಸ್ತೀವಿ ಮಕ್ಕಳಿಗೆ ಆಗಲಿ ದೊಡ್ಡವರಿಗೆ ಆಗಲಿ ಈ ಥರನೇ ಕೊಡೋದು ತಿಳಿ ಸಾಂಬಾರು ಅನ್ನ ಬ್ರೆಡ್ಡು ಡಿಕಾಸನ್ನು ಈ ಥರನೇ ಕೊಡೋದು ಬೇರೆ ಯಾವುದು ಕೊಡೋಲ್ಲ ಆ ಥರ ಕೊಟ್ಟರೆ ಮಕ್ಕಳು ಚೆನ್ನಾಗಿರ್ತಾರೆ ಅದು ಹಾಲೂ ಗಿಲೂ ಅದು ಇದು ಕೊಟ್ಟರೆ ಇನ್ನೂ ವಸಿ ಜಾಸ್ತಿ ಆಗೋಯ್ತದೆ ಹುಷಾರಿಲ್ದಂಗೆ ಜಾಸ್ತಿ ಆಗೋಯ್ತದೆ ಈ ಥರ ಕೊಟ್ಟರೆ ಜಲ್ದಿ ರೆಡಿ ಆಗ್ತಾರೆ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ ಹುಡುಗ್ರು ಕೆಲ್ಸಕ್ಕೆ ಹೋಗ್ತಾರೆ ಒಳ್ಳೆಯ ಮೈ ಚೆನ್ನಾಗಿರುತ್ತೆ ಪುಡ್ಡು ಚೆನ್ನಾಗಿದ್ರೆ ಸಾಪ್ಗ್ ಹೋಗೋ ಕೆಲಸ ಇರೋಲ್ಲ ನಾವು ಸಾಪಗೆ ಕಲ್ಸೋದೇ ಇಲ್ಲ ಹಸಿ ಶುಂಠಿ ಕಾಪಿಯ ಶುಂಠಿ ಕಾಪಿ ಧನಿಯಾ ಕಾಪಿ ಈ ಥರಯೆಲ್ಲ ನಾವು ಉಪಯೋಗಿಸೋದು ಜಾಸ್ತಿ ನಮ್ಮನೆಯಲಿ ಖರ್ಚಾಗೋದು ಇನ್ನೇನು ಆ ಥರಯೆಲ್ಲ ನಾವು ತುಪ್ಪ ಎಣ್ಣೆ ಉಪಯೋಗ್ಸೋಲ್ಲ ಮಕ್ಕಳಿಗೆ ಕೊಡೋಲ್ಲ ಬೇರೆ ಥರಯೆಲ್ಲ ಏನು ತಿನ್ಸೋಲ್ಲ ಬರೀ ಈ ಥರ ಪುಡ್ಗಳೇ ತಿನ್ಸೋದು ನಾವು ಡಿಕಾಸನ್ನು ತಿಳಿ ಸಾಂಬಾರು ಬೇಳೆ ನೀರು ಇದೇ ಜಾಸ್ತಿ ನಮ್ಮನೆಯಲ್ಲಿ ಖರ್ಚಾಗೋದು ಬೇರೆ ಥರ ನಾವು ಊಟ ಕೊಡೋಲ್ಲ ಮಕ್ಕಳು ಕುದ್ದು ರೆಡಿಯಾಗಿ ಆಗ್ತಾರೆ ಈ ಥರ ತಿಂದರೆ ಬೇರೆಯೆಲ್ಲ ಕೊಟ್ಬಿಟ್ರೆ ಅವರಿಗೆ ಜಾಸ್ತಿ ಆಗೋಗ್ತದೆ ಸಾಪಿಗೆ ಸುರಿಬೇಕು ಏನಕ್ಕೆ ಸಾಪಿಗೆ ಸುರಿಯೋದು ನಮ್ಮನೆ ಕ ಪುಡ್ಗಳು ಸರ್ಯಾಗಿ ಮಾಡಿಬಿಟ್ರೆ ಮಕ್ಕಳು ಆರೋಗ್ಯ ಚೆನ್ನಾಗಿರುತ್ತೆ ಸ್ಕೂಲಿಗೆ ಹೋಗ್ತಾರೆ ಕೆಲ್ಸಕ್ಕೆ ಹೋಗ್ತಾರೆ ಮನೆಯಲ್ಲಿ ಮಲ್ಕೊಳ್ಳೋ ಅವಶ್ಕತೆ ಇರೋಲ್ಲ ಚೆನ್ನಾಗಿರ್ತಾರೆ ಆ ಥರ ನೋಡ್ಕೊಳ್ಬೇಕು ಯಾರೇ ಆಗಲಿ ಆ ಥರ ನೋಡ್ಕೊಳ್ಬೇಕು ಐತೆ ಅಂದ್ಬಿಟ್ಟು ಚೆನ್ನಾಗಿ ತಿಂದ್ಬಿಟ್ರೆ ಕಾಯಿಲೆ ಬಂದ್ಬಿಡ್ತದೆ ಏನು ತಿನ್ನಬೇಕು ತಿನ್ನೋದನ್ನ ಕಮ್ಮಿ ಮಾಡಬೇಕು ಮಾಂಸ ಮಡಿ ಯಾವುದು ಜಾಸ್ತಿ ಉಪಯೋಗಿಸ್ಬಾರ್ದು ಎಲ್ಲ ಕ್ಯಾನ್ಸರ್ ಬರುತ್ತೆ ಕಾಯಿಲೆಗಳು ಬರುತ್ತೆ ಮಾಂಸ ತಿಂದರೆ ಸೊಪ್ಪು ತರಕಾರಿ ತಿಂದರೆ ಯಾವ ಕಾಯಿಲೆನೂ ಇಲ್ಲ ಆರೋಗ್ಯ ಚೆನ್ನಾಗಿರುತ್ತೆ ಚೆನ್ನಾಗಿರ್ಬೋದು ಮಕ್ಕಳು ಚೆನ್ನಾಗಿರಬೇಕು ನಾವು ಬೇಕಾದ್ರೆ ನೂರಾರು ವರ್ಷ ಇರ್ಬೋದು ಈ ಮಾಂಸದಿಂದ ಈವಾಗ ಕ್ಯಾನ್ಸರ್ ಶುರುವಾಗ್ಬಿಟೈತೆ ಜನ ಅದನ್ನೇ ತಿಂದು ತಿಂದು ಕಾಯ್ಲೆಗಳು ತಗೊಂಡು ಬರ್ತಾರೆ ರೋಗಗಳು ಬರ್ತದೆ ಸಾಯ್ತಾರೆ ತಿನ್ನೋದು ಕಮ್ಮಿ ಮಾಡಬೇಕು ತುಪ್ಪ ಅದು ಇದು ಮಾಂಸ ಮಡಿ ಎಲ್ಲ ಜಾಸ್ತಿ ತಿನ್ನಬಾರ್ದು ಕಂಟ್ರೋಲಿರಬೇಕು ಸುಮ್ಮನೆ ದುಡ್ಡು ಐತೆ ಅಂದ್ಬಿಟ್ಟು ಎಲ್ಲ ತಗೊಂಡ್ಬಂದು ಸಿಕ್ಕಾಪಟ್ಟೆ ತಿಂದ್ಬಿಟ್ಟು ಸಾಪಿಗೆ ಸುರಿತಾರೆ ಏನಕ್ಕೆ ಆ ಸಾಪಿಗೆ ಸುರಿಬೇಕು ಅದೇ ಮನೆಯಲ್ಲಿ ಸೊಪ್ಪು ತರಕಾರಿ ಈ ಥರ ಪದಾರ್ಥಗಳು ತಿಂದರೆ ಚೆನ್ನಾಗಿರುತ್ತೆ ಮೈಯ್ಯಿ ಏನೂ ಕಾಯಿಲೆ ಬರೋಲ್ಲ ಈವಾಗ ಕ್ಯಾನ್ಸರ್ ಬರ್ತಾಯಿರೋದೇ ಈ ಮಾಂಸದಿಂದಲೇ ಬರ್ತಾಯಿರೋದು ಕ್ಯಾನ್ಸರು ಅದ್ರಿಂದಾಲೇ ಕಾಯಿಲೆ ಉತ್ಪತ್ತಿ ಆಗೈತೆ ಅದ್ರಿಂದ ಸಾಯ್ತಾರೆ ಜನ ಮಾಂಸ ತಿಂದು ತಿಂದು ಜನ ಸಾಯ್ತವ್ರೆ ಅದನ್ನು ಕಮ್ಮಿ ಮಾಡಬೇಕು ತಿನ್ನೋದು ಸ್ವಲ್ಪ ಬಿಟ್ಬಿಡ್ಬೇಕು ಮಾಂಸ ತಿನ್ನದೇ ಇರೋರೆಲ್ಲ ಚೆನ್ನಾಗವ್ರೆ ಈ ತಿನ್ನೋವರಿಗೆಲ್ಲ ಕ್ಯಾನ್ಸರ್ ಬತ್ ಅವರಿಗೇನೆ ಜಾಸ್ತಿ ಕ್ಯಾನ್ಸರ್ ಶುರುವಾಗ್ಬಿಟ್ಟೈತೆ ಚೆನ್ನಾಗಿ ತಿಂದ್ಬಿಡ್ತಾರೆ ತಿರುಗಿ ಸಾಯ್ತಾರೆ ತಿನ್ನೋದು ಕಮ್ಮಿ ಮಾಡಬೇಕು ಎಷ್ಟು ಹೇಳಿದ್ರೂ ಕೇಳೋಲ್ಲ ಜನ ಆರುನೂರು ರೂಪಾಯಿ ಏಳುನೂರು ರೂಪಾಯಿ ಕೊಟ್ಟು ತಿಂದ್ಬಿಟ್ಟು ರೋಗಗಳು ತಗೊಳ್ತಾರೆ ಬೇಕಾದಂತೆ ಔಷ್ಧಿಗೆ ದುಡ್ಡು ಸುರಿಬೇಕು ಆಪ್ರೇಷನಂತೆ ಅದಂತೆ ಇದಂತೆ ಮಾಡಿಸ್ಕೊಂಡು ಕಷ್ಟ ಪಡ್ತಾರೆ ಗಂಟ್ಲಿಗೆ ಬಂದ್ಬಿಡ್ತದೆ ಹೊಟ್ಟೆಗೆ ಬಂದ್ಬಿಡ್ತದೆ ಬೆನ್ನಿಗೆ ಬಂದ್ಬಿಡ್ತದೆ ಕ್ಯಾನ್ಸರು ಅದ್ರಿಂದಲೇ ತೊಂದರೆ ಏನಿಕ್ಕೆ ಕಾಂಟ್ರ ಕಂಟ್ರೋಲ್ನಿಂದ ಊಟ ಮಾಡಿದರೆ ಯಾವ ಕಾಯಿಲೇನೂ ಬರೋಲ್ಲ ಚೆನ್ನಾಗಿರ್ತೀವಿ ಸೊಪ್ಪು ಚೆನ್ನಾಗಿ ಸೊಪ್ಪು ತರಕಾರಿ ಅದು ಇದು ಉಪಯೋಗಿಸಿದ್ರೆ ಏನೂ ಕಾಯಿಲೆ ಬರೋಲ್ಲ ಮಾಂಸ ಬಿಟ್ಬಿಡಬೇಕು ಅದರಿಂದ ಏನೂ ಪ್ರಯೋಜನ ಇರೋಲ್ಲ ಕ್ಯಾನ್ಸರ್ ಬರೋದಿದ್ದರೆ ಮಾಂಸದಿಂದಲೇ ಕ್ಯಾನ್ಸರ್ ಬರ್ತಾಯಿರೋದು ಅದನ್ನ ಬಿಡಬೇಕು ಬಿಟ್ಬಿಟ್ರೆ ಚೆನ್ನಾಗಿರ್ತಾರೆ ಸೊಪ್ಪು ಕಾಳು ಕಡ್ಲೆ ತರಕಾರಿ ಚೆನ್ನಾಗಿ ತಿಂದರೆ ಯಾವ ಕಾಯ್ಲೆಯೂ ಬರೋಲ್ಲ ಹಾಲು ಜಾಸ್ತಿ ಉಪಯೋಗಿಸಬಾರ್ದು ಕೊಬ್ಬು ಅಂಶ ಜಾಸ್ತಿ ಆಗ್ತದೆ ಮೈಯ್ಯಲ್ಲಿ ಹಾಲು ಜಾಸ್ತಿ ಉಪಯೋಗಿಸ್ರೇ ಅದು ಕಂಟ್ರೋಲಿರಬೇಕು ಅಳತೆ ಇರಬೇಕು ಡಿಕಾಸನ್ನೇ ಜಾಸ್ತಿ ಕುಡಿಬೇಕು ಹಾಗಿದ್ರೇ ಯಾವಾಗ್ಲೂ ಶರೀರ ಚೆನ್ನಾಗಿರ್ತದೆ ನಾವು ಆಸ್ಪೆಟ್ಲಿಗೆ ಹೋಗೋ ಕೆಲಸ ಜಾಸ್ತಿ ಇರೋಲ್ಲ ಇರಬೇಕು ಕಲಿಬೇಕಲ್ಲ ಜನ ಹೆಂಗೆ ಕಲಿತಾರೆ ಈವಾಗ ದುಡ್ಡು ಹೆಚ್ಚಾಗ್ಬಿಟ್ಟಿದೆ ಎಲ್ಲ ಕಂಟ್ರೋಲ್ ಮಾಡೋಕ್ಕಾಗೋಲ್ಲ ಅವ್ರ ಕೈಲಿ ಸಿಕ್ಕಾಪಟ್ಟೆ ತಿಂತಾರೆ ಹಾಸ್ಪೆಟ್ಲಿಗೆ ಸುರಿತಾರೆ ಕಾಯಿಲೆಗಳು ತಗೊಳ್ತಾರೆ ನರಳಾಡ್ತಾರೆ ಏನಕ್ಕೆ ಬೇಕು ಪ್ರಯೋಜನ ಇಲ್ಲ ನಾವೇನು ಹೇಳೋಂಗಿಲ್ಲ ಜನ ಅವರವ್ರೇ ತಿಳ್ಕೊಂಡು ನಡ್ಕೊಳ್ಬೇಕು ಬುದ್ಧಿವಂತರಾಗಿ ಇರ್ಬೇಕೆಂದರೆ ಹೇಳಿದ ಮಾತು ಇನ್ನೊಬ್ರು ಹೇಳಿದ ಮಾತು ಕೇಳೋದು ಬೇಡ ನಮ್ಮ ಸ್ವಂತ ಬುದ್ಧಿಯೇ ಸಾಕು ಅಳತೆ ತಿಂದಷ್ಟು ಆರೋಗ್ಯ ಚೆನ್ನಾಗಿರ್ತದೆ ಅಳತೆ ಮೀರಿದರೆ ಅದೇ ಆ ಗಾಡಿಗಳು ಬರ್ತಾವಲ್ಲ ಒಯ್ಯೊ ಒಯ್ಯೊ ಒಯ್ಯೊ ಒಯ್ಯೊ ಒಯ್ಯೊ ಅನ್ನೋ ತುಂಬ್ಕೊಂಡೋಗ್ತಾರೆ ಆಸ್ಪೆಟ್ಲಿಗೆ ಹೋಗಿ ಅಲ್ಲಿ ಔಷಧಿಗಳು ತಗೊಂಡು ಬೇಕಾದಷ್ಟು ತೊಂದ್ರೆಗಳು ತಗೊಂಡು ಬರ್ತಾರೆ ಏನಕ್ಕೆ ಪ್ರಯೋಜನ ಕಂಟ್ರೋಲ್ ಊಟ ಇದ್ಬಿಟ್ರೆ ಯಾವುದೂ ಇಲ್ಲ ಆರಾಮ ಯಾವಾಗಲೂ ಮನೆಲಿರ್ಬೋದು ಆರಾಮ ಒಂದು ದಿವಸ ಹೋಗಿ ಸೇರ್ಕೊಳ್ಬೋದು ಇರ್ಬೇಕಲ್ಲ ಜನ ಎಲ್ಲಿರ್ತಾರೆ ಜನ ಹೇಳಿದ ಮಾತೇ ಕೇಳೋಲ್ಲ ಸ್ವಂತ ಬುದ್ಧಿ ಇಲ್ಲ ದುಡ್ಗಳು ಚೆನ್ನಾಗಿ ಸಿಗುತ್ತಲ್ಲ ಈವಾಗ ಬೇಕಾದಂತೆ ಮಾಡ್ತಾರೆ ರೋಗಗಳು ತಗೊಳ್ತಾರೆ ತಿಂದು ತಿಂದು ತಿಂದೇನೇ ರೋಗ ಅದು ಕಮ್ಮಿ ಮಾಡಬೇಕು ಈ ಮಾಂಸ ಬಿಡಬೇಕು ಎಣ್ಣೆ ತುಪ್ಪ ಜಾಸ್ತಿ ತಿನ್ನಬಾರ್ದು ಎಲ್ಲ ಕಂಟ್ರೋಲಿರಬೇಕು ಎಷ್ಟು ಕಂಟ್ರೋಲ್ದಲ್ಲಿರ್ತಾರೆ ಅಷ್ಟು ಒಳ್ಳೆಯದೇ ಇನ್ನೇನಪ್ಪ